ನಾನು ಮೆಜೆಸ್ಟಿಕ್ನಿಂದ ಜಯನಗರ ನಾಲ್ಕನೆ ಬ್ಲಾಕ್ನಲ್ಲಿರ್ತಕ್ಕಂಥ ಶಾಪಿಂಗ್ ಕಾಂಪ್ಲೆಕ್ಸ್ಗೆ ಹೋಗಬೇಕು ಅಂತ ಒಲಾ ಕಾರ್ನ ಬುಕ್ ಮಾಡಿರುತ್ತೇನೆ ಅದಕ್ಕೆ ಮುಂಗಡವಾಗಿ ನೂರೆಂಬತ್ನಾಲ್ಕು ರೂಪಾಯಿನ ಪಾವತಿ ಸಹ ಮಾಡಿರುತ್ತೇನೆ ನಾನು ಆದರೆ ನನಗೇ ಕರ್ಕೊಂಡು ಹೋಗೋಕ್ಕೆ ಬರಬೇಕಾಗಿದ್ದಂಥ ಕಾರ್ ನಂಬರು ಎಲ್ಲ ನನಗೆ ಮೊಬೈಲ್ಗೆ ಮೆಸೇಜ್ ಬಂತು ಆ್ಯಪ್ ಅಲ್ಲಿ ತೋರಿಸ್ತು ಆದರೆ ಕಾರು ತುಂಬ ತಡವಾಗಿ ಬಂತು ಹಾಗಾಗಿ ನನಗೆ ಇವಾ ಅಲ್ಲಿಗೆ ಹೋಗಲೇಬೇಕಾದಂಥ ಅನಿವಾರ್ಯತೆ ಇಲ್ಲದಿರೋ ಪರಿಸ್ಥಿತಿ ಇರೋದ್ರಿಂದ ನಾನು ಮುಂಗಡ ಪಾವತಿ ಮಾಡಿರತಕ್ಕಂಥ ಹಣ ನೂರೆಂಬತ್ನಾಲ್ಕು ರೂಪಾಯಿನ ನನ್ನ ವ್ಯಾಲೆಟ್ಗೆ ವಾಪಸ್ಸು ಕಳಿಸಬೇಕು ಅಂತ ಕೇಳ್ಕೋತೀನಿ